ಎಲ್ಲರ್ಗೂ ನಮಸ್ಕಾರ ಗದಗಿನ ಒಂದು ಅಡುಗೆ ವಿಷಯ ಹೇಳ್ಬೇಕು ಅಂದ್ರೆ ಇಲ್ಲೆಲ್ಲ ಹೆಚ್ಚಾಗಿ ರೊಟ್ಟಿ ಮಾಡ್ತೀವಿ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ಹಾಗೂ ಮೊಳಕೆ ಕಾಳಿನ ಪಲ್ಯಗಳು ಬದ್ನೆಕಾಯಿ ಪಲ್ಯ ಇವೆಲ್ಲ ವಿಶೇಷ್ವಾಗಿ ಎಲ್ಲ ಫಂಕ್ಷನ್ಗಳಲ್ಲಿ ನಾವು ಮಾಡ್ತಾಯಿರ್ತೀವಿ ಮನೆಲ್ಲಿ ಮಾಡ್ದಾಗ ಕೂಡ ನಾವು ಕೆಲ್ವೊಂದು ಸ್ವೀಟ್ಸು ಹೆಚ್ಚಾಗಿ ಸಿಂಪಲ್ಲಾಗಿ ಮಾಡೋ ಅಂಥ ಅಂತಂದ್ರೆ ಅವು ಹುರುಳಿ ಬೀಜ ಇರುತ್ತಲ್ವ ಅದನ್ನು ಹುರಿದು ಪುಡಿ ಮಾಡಿ ಅದರದ್ದು ಪಾಯಸ ಮಾಡ್ತಾರೆ ಅದು ತಂಪು ಅಂತ ಎಲ್ಲ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಭಾಳ ತುಂಬ ರುಚಿಯಾಗಿ ಇರ್ತದೆ ಅದು ಅದನ್ನು ಒಂದೊಂದು ಥರ ತಿಳಿ ಮಾಡಿರೋದ್ನ ಒಂದು ಗ್ಲಾಸ್ನಲ್ಲಿ ಒಂದೊಂದು ಗ್ಲಾಸ್ ಪಾಯಸ ನಾವು ಕುಡಿಬೌದು ಆಮೇಲೆ ಇಲ್ಲೆಲ್ಲ ಸೊಲ್ಪ ಹೆಚ್ಚಾಗಿ ಹಸಿಮೆಣ್ಸಿನ್ಕಾಯ್ ಹೆಚ್ಚು ಬಳಸೋದ್ರಿಂದ ಅವ್ರಿಗೆ ಅದು ಅಬ್ ಹೆಚ್ಚು ರೂಢಿ ಇದೆ ಆಮೇಲೆ ಯಾವುದೇ ಕಾಳು ಪಲ್ಯ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಹಸಿಮೆಣ್ಸಿನ ಹಣ್ಣು ಹೆಚ್ಚು ಬಳಸ್ತಾರೆ ಆಮೇಲೆ ತಪ್ಲಲು ಪಲ್ಯಗಳನ್ನು ಹೆಚ್ಚಾಗಿ ಅವರು ಊಟಕ್ಕೆ ಬಳಸ್ತಾರೆ ಇಲ್ಲಿ ಮೆಂತ್ಯ ಪಲ್ಯ ಸಬ್ಸಿಗೆ ಪಲ್ಯ ಆಮೇಲೆ ತಿರಕ್ಸಾಲೆ ಅಂತ ಒಂದು ಪಲ್ಯ ಆ ಪಲ್ಯ ಕೂಡ ಇಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅದನ್ನು ಎಲ್ಲರೂ ಇಷ್ಟಪಟ್ಟೇ ಊಟ ಮಾಡ್ತಾರೆ ಆಮೇಲೆ ಹೋಳಿಗೆಗಳನ್ನ ಹಬ್ಬ ವಿಶೇಷ್ವಾಗಿ ಹಬ್ಬಗಳಲ್ಲಿ ಹೋಳಿಗೆ ಮಾಡ್ತಾರೆ ಕೆಲವ್ರು ಕಡಲೆಬೇಳೆ ಬಳಸಿ ಹೋಳಿಗೆ ಮಾಡ್ತಾರೆ ಕೆಲವ್ ತೊಗರಿಬೇಳೆ ಬಳಸಿ ಹೋಳಿಗೆ ಮಾಡ್ತಾರೆ ಅದರಲ್ಲೆಲ್ಲ ಚೆನ್ನಾಗಿ ಏಲಕ್ಕಿ ಸೋಪು ಶುಂಠಿ ಹಾಗೂ ಎಲ್ಲ ಎಲ್ಲವನ್ನೂ ಹಾಕಿ ರುಬ್ಬಿ ಹೂರಣವನ್ನ ತಯಾರು ಮಾಡಿ ಬಂದಾಗ ಗೆಸ್ಟ್ಗಳು ಬಂದಾಗ ಬಿಸಿ ಬಿಸಿ ಹೋಳಿಗೆ ಅನ್ನ ಸಾರು ಈ ರೀತಿಯ ಒಂದು ರಿ ಔತಣವನ್ನು ಮಾಡಿ ಅಥಿತಿಗಳಿಗೆ ಸತ್ಕಾರ ಮಾಡ್ತಾರೆ ಕೆಲವ್ ಸಲ ಬೆಳಗಿನ ತಿಂಡಿಗೆ ಏನು ಮಾಡ್ಬೇಕಂತ ಅಂತ ಅವರಿಗೊಮ್ಮೆ ಹೊಳಿದೇ ಇತ್ತಂದರೆ ತಕ್ಷಣ ಚುರುಮುರಿ ಅಂತಾರೆ ಇಲ್ಲೆಲ್ಲ ಕೆಲವ್ರು ಮುರುಮುರಿ ಅಂತಾರೆ ಕೆಲವ್ರು ಚುರುಮುರಿ ಚುರುಮುರಿ ಅಂತ ಅಂದರೆ ಅದನ್ನು ತೋಯಿಸಿ ಒಗ್ಗರಣೆ ಹಾಕಿ ಅದನ್ನ ಚುರುಮುರಿ ಅಂತ ಹೇಳಿ ಚುರುಮುರಿ ತೋಯ್ಸಿದ ಚುರುಮುರಿ ಅಂತಲೇ ಹೇಳೋದು ಅದನ್ನು ಒಗ್ಗರಣೆ ಹಾಕಿ ಬಂದೋರಿಗೆಲ್ಲ ಬೆಳಗಿನ ಒಂದು ತಿಂಡಿಯನ್ನು ಮಾಡ್ತಾರೆ ಆಮೇಲೆ ಕೆಲವು ಸಲ ಪಡ್ಡು ಪಡ್ಡು ಜಾಸ್ತಿ ಮಾಡ್ತಾರೆ ಪಡ್ಡಿನ ಜೊತೆಗೆ ಹಸಿಕೊಬ್ಬರಿ ಚಟ್ನಿ ಮತ್ತು ಕೆಲ್ವರು ಸಾಂಬಾರು ಸಹ ಇಷ್ಟಪಟ್ಟು ಮಾಡಿರ್ತಾರೆ ಅವು ತಿಂಡಿಗೆ ಆಗ್ತವೆ ಆಮೇಲೆ ಕೆಲವ್ರು ಇಲ್ಲಿ ಇಲ್ಲಿಯೂ ಕೆಲವ್ರು ಮುದ್ದೆ ಸಾರು ಮಾಡೋದು ಉಂಟು ಜೋಳದ ಮುದ್ದೆ ಕೂಡ ಇಲ್ಲಿ ಮಾಡ್ತಾರೆ ಜೋಳದ ರೊಟ್ಟಿ ಅಷ್ಟೇ ಅಲ್ಲ ಮುದ್ದೆ ಕೂಡ ಇಲ್ಲಿ ಮಾಡೋದು ಆಮೇಲೆ ಸಜ್ಜೆ ರೊಟ್ಟಿ ಯಾವ್ದೇ ಫಂಕ್ಷನ್ ಆದರೂ ಕೂಡ ಇಲ್ಲಿ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಎಲ್ಲರ್ಗೂ ಇಟ್ಟಿರ್ತಾರೆ ಏಕಂದ್ರೆ ಇವತ್ತು ನಾಳೆ ಎಲ್ಲರ್ಗೂ ಶುಗರ್ ಪ್ರಾಬ್ಲಮ್ ಇರೋದರಿಂದ ಬರೇ ಅನ್ನ ಮಾಡೋಂಗಿಲ್ಲ ಆಮೇಲೆ ಇಲ್ಲೆಲ್ಲ ಸ್ವೀಟ್ಸು ಅಂತ ಅಂತಂದ್ರೆ ಕೆಲವ್ ಸಲ ಪಾಯಸ ಮಾಡ್ತಾರೆ ಹೆಸ್ರು ಬೇಳೆ ಪಾಯಸ ಇರ್ಬೋದು ಅಥವಾ ಗಸಗಸೆ ಪಾಯಸ ಇರ್ಬೋದು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಕೆಲವ್ರು ರೊಟ್ಟಿ ಜೊತೆಗೆ ತುಂಬಿದ ಬದ್ನೆಕಾಯಿ ಪಲ್ಯ ಮತ್ತು ಹಾಗಲ್ಕಾಯಿ ಪಲ್ಯ ಇವುಗಳನ್ನು ಭಾಳ ರುಚಿಯಾಗಿ ಮಾಡ್ತಾರೆ ಆಮೇಲೆ ಮತ್ತು ಮುಂದೆ ಯಾರೇ ಗೆಸ್ಟ್ ಬಂದ್ರೂ ಕೂಡ ಅವ್ಸ್ರದಲ್ಲಿ ಮಾಡೋದು ಅಂತಂದರೆ ಅವಲಕ್ಕಿ ಒಗ್ಗರಣೆಯನ್ನ ಮಾಡ್ತಾರೆ ಮತ್ತು ಉಪ್ಪಿಟ್ಟನ್ನು ಮಾಡ್ತಾರೆ ಅದು ದೋಸೆ ಇಡ್ಲಿ ಅಂತ ಅಂದಾಗ ಒಂದು ದಿನದ ಮೊದ್ಲೇ ಪ್ರಿಪ್ರೇಷನ್ ಮಾಡ್ಬೇಕಲ್ವ ಅದ್ಕೆ ಸಮಯ ತುಂಬ ಬೇಕಾಗ್ತದೆ ಅದಕ್ಕೆ ಯಾರೇ ಗೆಸ್ಟ್ ಮನೆಯಲ್ಲಿ ಇರ್ತಾರೋ ಅಂಥ ಅಂಥೋರಿಗಾಗಿ ಅದನ್ನು ತಯಾರು ಮಾಡ್ತಾರೆ ಕೆಲವ್ರು ಇಲ್ಲಿ ಇಷ್ಟಪಟ್ಟು ಸಣ್ಣ ಸಣ್ಣ ಹಬ್ಬಗಳಿಗೆ ಸಿಹಿ ಪೊಂಗಲು ಖಾರ ಪೊಂಗಲು ಕೂಡ ಇಲ್ಲಿ ಮಾಡ್ತಾರೆ ಎಲ್ಲರ್ಗೂ ಈ ಕಡೆ ಅದು ತುಂಬ ಇಷ್ಟ ಆಗ್ತದೆ ಈ ರೀತಿ ಎಲ್ಲ ಅದರಲ್ಲೆಲ್ಲ ಡ್ರೈ ಫ್ರೂಟ್ಸೆಲ್ಲ ಹಾಕಿ ಚೆನ್ನಾಗಿ ಇಂಗು ಹಾಕಿ ಒಗ್ಗರಣೆ ಹಾಕಿ ಪೊಂಗಲನ್ನು ಮಾಡ್ತಾರೆ ಸಿಹಿ ಇದ್ರಲ್ಲಿ ಹೆಚ್ಚಾಗಿ ಇಲ್ಲಿ ಸಕ್ರೆಗಿಂತ ಬೆಲ್ಲವನ್ನೇ ಭಾಳ ಬಯ್ಸೋದು ಬಳಸ್ತಾರೆ ಬೆಲ್ಲ ಬಳಸಿ ಅದ್ರಲ್ಲಿ ಪಾಯಸ ಮತ್ತು ಸಿಹಿ ಪೊಂಗಲ್ನಲ್ಲೂ ಕೂಡ ಬೆಲ್ಲ ಏಲಕ್ಕಿ ತುಪ್ಪ ತುಂಬ ಚೆನ್ನಾಗಿ ಮಾಡಿರ್ತಾರೆ ತಿನ್ನೋದಕ್ಕೆ ಭಾಳ ರುಚಿಯಾಗಿರ್ತದೆ ಈ ರೀತಿ ನಾವು ಮಾಡೋದರಿಂದ ಬಂದ ಅಥಿತಿಗಳ ಜೊತೆಗೆ ನಾವೂ ಸಹ ಸೇರಿ ಅವರು ಅಥಿತಿಗಳು ಅಂದರೆ ಮನೆಯವ್ರ ಥರ ಇದ್ದು ನಮ್ಮೆಲ್ಲರ ಜೊತೆಗ್ ಬೆರ್ತು ಹೋಗ್ತಾರೆ ಕೆಲವು ಅವ್ರಿಗೆ ಇಷ್ಟ ಇರೋದ್ ತಿಂಡಿಗಳನ್ನು ಮಾಡಿರ್ತೀವಿ ಕೆಲವು ಸಲ ನಮ್ಗೆ ಇಷ್ಟ ಇರೋ ತಿಂಡಿಗಳನ್ನು ನಾವು ಮಾಡಿರ್ತೀವಿ ಹೊಸ ಹೊಸದು ಆಮೇಲೆ ಇಲ್ಲಿ ಜುಣುಕ ಅಂತ ಭಾಳ ಇಷ್ಟಪಟ್ಟು ಮಾಡ್ತಾರೆ ಕಡಲೆಬೇಳೆ ಹಿಟ್ಟಿಂದು ಅದನ್ನು ಹಸಿಮೆಣ್ಸಿನ್ಕಾಯಿ ಹುಳಿ ಎಲ್ಲ ಹಾಕಿ ಬರ್ಫಿ ಥರ ಮಾಡಿ ಅದನ್ನು ತಟ್ಟೆಗೆ ಹಾಕಿ ಚೌಕ ಚೌಕ ಅಥ್ವಾ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ ಫ್ ಫಂಕ್ಷನ್ಗಳಲ್ಲಿ ಕೂಡ ಇದನ್ನು ಅರೇಂಜ್ ಮಾಡಿರ್ತಾರೆ ಈ ರೀತಿ ಒಟ್ಟ ಖಾರದ ಐಟಮ್ ಜಾಸ್ತಿ ಮಾಡ್ತಾರೆ ಆಮೇಲೆ ಕೆಲವ್ ಫಂಕ್ಷನ್ಗಳಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಿರ್ತಾರೆ ಅದು ಟೊಮಟೊ ಕಾಯಿ ಹುರಿದು ಅದರಲ್ಲಿ ಹಸಿಮೆಣಸಿನ್ಕಾಯಿ ಬಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿರ್ತದೆ ಅದೂ ಕೂಡ ಟಮೆಟೆ ಕಾಯಿದು ಹಣ್ಣಿಂದಲ್ಲ ಕಾಯಿದು ಈ ರೀತಿ ಇಲ್ಲೆಲ್ಲ ವಿಶೇಷ್ವಾಗಿ ಮಾಡಿರೋದರಿಂದ ಬಂದ ಅಥಿತಿಗಳಿಗೆ ಗದಗಿನ ಊಟ ಭಾಳ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡೀನಿ ನಮಗೆಲ್ಲ ಇದು ನಾವೆಲ್ಲ ಮಿಕ್ಸು ಭಾಷೆ ನಾವು ಮಾತಾಡ್ತೀವಿ ಇಲ್ಲಿ ರಾಯ್ಚೂರು ಗುಲ್ಬರ್ಗ ಆಮೇಲೆ ಗದಗ ಹುಬ್ಬಳ್ಳಿ ಎಲ್ಲ ಮಿಕ್ಸ್ ನಮ್ಮ ಕೆಲವ್ ಸಲ ಭಾಷೆ ಕೆಲ್ವೊಂದು ಕಡೆ ಅದನ್ನೇ ಬಳಸೋದ್ರಿಂದ ಕೆಲ್ವು ಶಬ್ದಗಳು ಅರ್ಥ ಆಗೋದಿಲ್ಲ ಆದರೂ ಕೂಡ ಕೇಳಿ ನಾವು ತಿಳ್ಕೊಂಡಿರ್ತೀವಿ ಈ ರೀತಿ ನಾವು ಸ್ನೇಹಿತ್ರು ಇರ್ಬೋದು ಬಂಧುಗಳು ಇರ್ಬೋದು ಅವ್ರ ಜೊತೆಗ್ ಬೆರೆತು ಎಲ್ಲ ಅಡುಗೆಗಳನ್ನ ಊಟಗಳನ್ನು ನಾವು ತುಂಬ ಚೆನ್ನಾಗಿ ಮಾಡಿ ಆನಂದದಿಂದ ಅನುಭವ್ಸ್ತೀವಿ ಅಂತ ನಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೇ ಅಥಿತಿಗಳು ಅವ್ರ ಅವ್ರ ಊರಿನ ಊಟಗಳನ್ನು ಮಾಡ್ಸೋದ್ರಲ್ಲೇ ಭಾಳ ವಿಶೇಷ ಅನಿಸ್ತದೆ ಏಕಂತಂದ್ರೆ ನಮ್ಮದ್ ನಾವು ಉಂಡು ಉಂಡು ಅದು ಬೇಜಾರಾಗಿರ್ತದೆ ಅವ್ರ್ದು ಒಂದು ಹೊಸದು ಊಟ ಮಾಡ್ದಂಗೂ ಆಯಿತು ಕಲ್ತಂಗೂ ಆಯ್ತು ಅಂತ ಹೇಳಿ ಅವ್ರಿಗೆ ಇಷ್ಟ ಇರೋ ತಿಂಡಿಗಳು ಊಟಗಳನ್ನು ಕೂಡ ನಾವು ಇಲ್ಲಿ ಪ್ರಿಪೇರ್ ಮಾಡ್ತಾಯಿರ್ತೀವಿ ಆಮೇಲೆ ಮಕ್ಕಳು ಬಂದಿರ್ತವೆ ಅವರು ಏನಾದ್ರೂ ಹೊಸದು ಕಲ್ತರೆ ನಮಗೆ ಹೇಳಿಕೊಡ್ತಾರೆ ಈ ರೀತಿ ಹೊಸ ಹೊಸದು ಊಟ ತಿಂಡಿಗಳನ್ನು ಮಾಡೋದರಿಂದ ನಮಗ್ ಒಳ್ಳೆಯ ಆರೋಗ್ಯವೂ ಇರ್ತದೆ ಮನೆಯಲ್ಲಿ ಊಟ ಮಾಡೋದ್ರಿಂದ ಗೆಸ್ಟ್ಗಳು ಬಂದರು ಅಂತ ನಾವು ಅವ್ರನ್ನ ಹೋಟೆಲಿಗೆ ಕರ್ಕೊಂಡು ಹೋಗೋದಕ್ಕಿಂತ ಅವ್ರಿಗೆ ಇಷ್ಟ ಇರೋ ಊಟ ತಿಂಡಿಗಳನ್ನು ಮಾಡ್ಸೋದ್ರಿಂದ ಅವ್ರ ಜೊತೆ ನಾವು ಬೆರೆತು ಒಂದೇ ಮನೆಯವ್ರ ಥರ ನಾವು ಇರ್ತೀವಿ ಅಂತ ನನ್ಗೆ ಅನ್ಸ್ತದೆ ಏಕಂದ್ರೆ ಹೊರಗಂತೂ ಅನಿವಾರ್ಯ ತಿಂದಿರ್ತಾರೆ ಎಲ್ರೂ ಆದರೆ ಕೆಲವ್ ಮಕ್ಳು ಈಗ ಯುವಜನ ಹೆಚ್ಚಾಗಿ ಹೊರಗಿನ ಊಟನೇ ಇಷ್ಟಪಡ್ತಾರೆ ಆದರೂ ಮನೆ ಊಟ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಎಲ್ಲ ಹಿರಿಯರಿಗೂ ಭಾಳ ಹಿತ ಅನ್ಸ್ತದೆ ಅದಕ್ಕೆ ಮನೆ ಊಟಕ್ಕೆ ನಾವು ಭಾಳ ಇಷ್ಟ ಪ್ರಿಫ್ರೆನ್ಸ್ ಕೊಡ್ತೀವಿ ಈ ರೀತಿ ನಾವು ಅಡುಗೆಗಳನ್ನ ಮಾಡ್ತಾಯಿರ್ತೀವಿ ಅಂತ ಹೇಳ್ತೀನಿ ಮತ್ತು ಕೊಬ್ಬರಿ ಹೋಳಿಗೆಗಳನ್ನ ಎಳ್ಳು ಹೋಳ್ಗೆಗಳನ್ನ ಈ ಸಂಕ್ರಾಂತಿ ಹಬ್ಬ ಬಂತು ಅಂತಂದ್ರೆ ಎಳ್ಳು ಶೇಂಗ ಮಿಕ್ಸ್ ಮಾಡಿ ಹೋಳ್ಗೆಗಳನ್ನು ಕೂಡ ಮಾಡ್ತೀವಿ ನಾವು ಅದು ಭಾಳ ರುಚಿಯಾಗಿರ್ತದೆ ಈ ಸಂಕ್ರಾಂತಿ ಅಂತ ಅಂದಾಗ ಸ್ವಲ್ಪ ಎಣ್ಣೆ ಅಂಶ ಭಾಳ ಬೇಕಂತ ಹೇಳಿ ಎಳ್ಳು ಹಚ್ಕೊಂಡ್ ಸ್ನಾನ ಮಾಡೋದಲ್ದೇ ಎಳ್ಳು ಹೋಳ್ಗೆ ಎಳ್ಳಿನ ಜೊತ್ ಎಳ್ಳಿನ ಪುಡಿ ಹಾಕಿಯೇ ಪಲ್ಯಗಳನ್ನು ಮಾಡ್ತೀವಿ ಈ ರೀತಿ ಸಂಕ್ರಾಂತಿ ಹಬ್ಬ ಕೂಡ ಭಾಳ ಚೆನ್ನಾಗಿ ಎಲ್ಲ ಆಚರಿಸ್ತೀವಿ ಎಳ್ಳು ಹೋಳ್ಗೆ ತಿನ್ನೋದರಿಂದ ಅದರಲ್ಲಿ ಕ್ಯಾಲ್ಸಿಯಂ ಇದೆ ಅಂತ ಎಲ್ಲ ಡಾಕ್ಟ್ರೂ ಕೂಡ ಹೇಳ್ತಾರೆ ಎಳ್ಳು ಬೆಲ್ಲ ಅದು ಬರೇ ಸ ಶಾಸ್ತ್ರಬದ್ಧವಾಗಿ ಹಬ್ಬದ ನೆವದಿಂದ ಅಂತಲ್ಲ ಆರೋಗ್ಯ ದೃಷ್ಟಿಯಿಂದ ಕೂಡ ಅದು ನಮಗೆ ಭಾಳ ಒಳ್ಳೆಯದು ಬೆಲ್ಲ ನಾವು ಸಕ್ಕರೆ ಅಂತ ಹೇಳಿ ಬಹಳ ನಾವು ಅದನ್ನು ಫ್ಯಾಷನೆಬಲಾಗಿ ಐಟಮ್ ಮಾಡಿದ್ರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಬೆಲ್ಲವನ್ನೇ ಬಳಸೋದು ಭಾಳ ಒಳ್ಳೆಯದು ಅದಕ್ಕೆ ಎಳ್ಳು ಬೆಲ್ಲ ಬೇವು ಬೆಲ್ಲ ಯುಗಾದಿ ಹಬ್ಬಕ್ಕು ಕೂಡ ಕೆಲವ್ರು ಬೇವನ್ನು ಗಟ್ಟಿಯಾಗಿ ಮಾಡ್ತಾರೆ ಕೆಲವ್ರು ಕುಡ್ಯೋಂಥದ್ದು ಮಾಡ್ತಾರೆ ಕೆಲವ್ ತಿನ್ನಂಥದ್ದು ಮಾಡ್ತಾರೆ ಅದೂ ಕೂಡ ಒಂದು ಪ್ರಕೃತಿದತ್ತವಾಗಿ ಬಂದ ಹಬ್ಬ ಆಗಿರೋದರಿಂದ ಅದಕ್ಕೂ ಕೂಡ ನಾವು ಬೇವನ್ನೂ ಕೂಡ ಚೆನ್ನಾಗಿ ಆಚ ಮಾಡಿ ಆಚರಿಸ್ತೀವಿ ಬೇವಿನ ಹೂ ಇರ್ಬೋದು ಹೊಸ ಮಾವಿನಕಾಯಿ ಹೊಸ ಬೆಲ್ಲ ಎಲ್ಲ ಹೊಸ ಹೊಸದು ಅದು ವಸಂತ ಋತು ಬಂದ ಮೇಲೆ ನಮಗೆಲ್ಲ ಹೊಸ ಹೊಸ ಪ್ರಕೃತಿ ಕೊಟ್ಟಿದ್ದನ್ನು ತಗೊಂಡು ನಾವೆಲ್ಲ ಬೇವು ಬೆಲ್ಲ ಕೂಡ ಅಷ್ಟೇ ಸಂಭ್ರಮದಿಂದ ಆಚರಿಸಿ ಅವ್ರಿಗೆ ನಾವು ಕೊಡ್ತೀವಿ ಬೇವು ಕುಡಿಯೋದಕ್ಕೆ ಭಾಳ ಚೆನ್ನಾಗಿರ್ತದೆ ಅದರಲ್ಲಿ ಡ್ರೈ ಡ್ರೈ ಫ್ರೂಟ್ಸು ಎಲ್ಲ ಒಳ್ಳೆಯ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಚಿರಂಜಿ ಎಲ್ಲ ಎಷ್ಟೊಂದು ತುಂಬ ಐಟಮ್ಗಳನ್ನು ಹಾಕಿ ಸ್ವಲ್ಪ ಹುಳಿ ಹಾಕಿ ಬೇವು ಮಾಡ್ತೀವಿ ಅದು ಬೇವು ಬೆಲ್ಲ ಒಂದು ಕಷ್ಟ ಸುಖಗಳ ಸಂಕೇತ ಅಂತ ಕೂಡ ನಾವು ಭಾವಿಸ್ತೀವಿ ಜೀವನದಲ್ಲಿ ಕಷ್ಟ ಸುಖ ಎರಡೂ ಸಮ ಸಮವಾಗಿ ನಾವು ಸ್ವೀಕರ್ಸೋದು ಕೂಡ ಅದೊಂದು ಹಬ್ಬದ ಸಂಕೇತ ನಮ್ಮ ಭಾರತೀಯ ಹಬ್ಬ ಅಷ್ಟೇ ಅಲ್ದೇ ಕರ್ನಾಟಕದ ಹಬ್ಬಗಳಲ್ಲಿ ಹೆಚ್ಚಾಗಿ ಪ್ರಕೃತಿದತ್ತವಾಗ್ಯೂ ಕೂಡ ಹಬ್ಬಗಳನ್ನು ನಾವು ಆಚರಿಸ್ತೀವಿ ಎಲ್ಲ ಹಬ್ಬಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ನಾವು ಬರೇ ಸುಮ್ಮನೆ ನಿಯಮಕ್ಕಂತ ಮಾಡೋದಲ್ದೇ ಆರೋಗ್ಯ ದೃಷ್ಟಿಯಿಂದ ಮಾಡೋದು ಒಳ್ಳೆಯದಂತ ನನ್ನ ಅನಿಸಿಕೆ ಅಂತ ನಾನು ಹೇಳ್ತೇನೆ